ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿದ್ದರೂ ಇತರ ಭಾಷೆಗಳೂ ಕೂಡ ಇದೆ ಅವು ಯಾವುದೆಂದರೆ ತುಳು ಕೊಂಕಣಿ ಉರ್ದು ಇತ್ಯಾದಿ ಭಾಷೆಗಳು ಇದಾವೆ ಇವೆ ತುಳೂ ದಕ್ಷಿಣ ಕನ್ನಡದ ಕಡೆ ತುಂಬ ಪ್ರಚಲಿತವಾಗಿದೆ ತುಳುನಾಡ ಸಂಸ್ಕೃತಿ ತುಂಬ ವೈಭವದ ಸಂಸ್ಕೃತಿಯಾಗಿದೆ ಅಲ್ಲಿ ನೆಡೆಯುವ ಭೂತ ಕೋಲ ಭೂತ ಆರಾಧನೆಗಳು ತುಂಬ ಜನಪ್ರಿಯತೆಯನ್ನು ಗಳಿಸಿವೆ ಇದರ ಬಗ್ಗೆ ಹೊಸದಾಗಿ ಚಲನಚಿತ್ರ ಕೂಡ ಮೂಡಿ ಬಂದಿದೆ ತುಳುನಾಡ ದೈವಗಳು ಎಂಬ ಪುಸ್ತಕ ಕೂಡ ರಚನೆಯಾಗಿದೆ ತುಳುನಾಡು ಕನ್ನಡದ ಸಂಸ್ಕೃತಿಯ ಒಂದು ಬಹು ದೊಡ್ಡ ಅಂಗವಾಗಿದೆ ಇದಲ್ಲದೆ ಕೊಂಕಣಿ ಕೊಂಕಣಿ ಇದು ಗೌಡ ಸಾರಸ್ವತ ಬ್ರಾಹ್ಮಣರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಗೋವಾದವರೆಗೂ ಕೊಂಕಣಿ ಭಾಷೆಯನ್ನು ಮಾತನಾಡುತ್ತಾರೆ ಮುಸ್ಲೀಮರು ಅಧಿಕವಿರುವ ಪ್ರಾಂತ್ಯಗಳಾದ ಮೈಸೂರು ಬೆಳಗಾವಿ ಕಡೆ ಉರ್ದು ಕೂಡ ತುಂಬ ಪ್ರಚಲಿತವಾಗಿದೆ ಇವೆಲ್ಲವೂ ಕರ್ನಾಟಕದ ಮುಖ್ಯ ಭಾಷೆಗಳಲ್ಲಿ ಸೇರಿದೆ ಹಿಂದಲ್ಲದೆ ನೀವು ಉತ್ತರ ಕರ್ನಾಟಕದ ಕಡೆ ಹೋದರೆ ಅಂದರೆ ಧಾರವಾಡ ಹುಬ್ಬಳ್ಳಿ ಆ ಕಡೆ ಮರಾಠಿ ಭಾಷಿಗರು ತುಂಬ ಜನ ಇರುವುದರಿಂದ ಕನ್ನಡದ ಜೊತೆ ಮರಾಠಿ ಭಾಷೆಗಳು ಭಾಷಿಕರು ಸೇರಿ ಮರಾಠಿ ಭಾಷೆಯ ಹಲವು ಪದಗಳು ಕನ್ನಡದ ಜೊತೆ ಜೊತೆ ಮಿಳಿತವಾಗಿದೆ ಇನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬಂದರೆ ಕೋಲಾರ ತುಮಕೂರು ಈ ಜಿಲ್ಲೆಗಳು ಆಂಧ್ರ ಪ್ರದೇಶದ ಬಾರ್ಡರ್ನಲ್ಲಿ ಇರುವುದರಿಂದ ಇಲ್ಲಿ ತೆಲುಗೂ ಕೂಡ ಕನ್ನಡದಷ್ಟೇ ಪ್ರಚಲಿತವಾಗಿದೆ ನೀವು ಕೆಲವು ಹಳ್ಳಿಗಳಿಗೆ ಹೋದರೆ ಅಲ್ಲಿ ಕನ್ನಡ ಭಾಷಿಕರೇ ಸಿಗುವುದಿಲ್ಲ ಅಲ್ಲಿ ಎಲ್ಲಾ ತೆಲುಗು ಭಾಷಿಕರೇ ಇರುತ್ತಾರೆ